ಹಲೋ ಮೇಡಮ್ ನಮಸ್ತೇ ಮ್ಯಾಮ್ ನಮ್ಮ ಹೆಸ್ರ್ ಲಕ್ಷ್ಮೀ ಅಂತ ನಾವು ನಾವು ಬೇರೆ ಸ್ಟೇಟಿಂದ ಇಲ್ಲಿ ಟ್ರಾವೆಲ್ಲಿಗೋಸ್ಕರ ಬಂದಿದ್ದೀವಿ ನೀವು ಟೂರಿಸ್ಟ್ ಕಡೆಯಿಂದಲಾ ಮಾತಾಡ್ತಿರೋದು ನಮಗೆ ವಿಜಯನಗರ್ದಲ್ಲಿ ಯಾವ್ಯಾವ ಪ್ಲೇಸ್ ಟೂರಿಸ್ಟ್ ಪ್ಲೇಸಸ್ ಇದ್ದಾವೆ ಅದು ಗೊತ್ತಾಗಬೇಕಾಗಿತ್ತು ಟೂರಿಸ್ಟ್ ಪ್ಲೇಸಸ್ ಯಾವ್ಯಾವು ಇದಾವೆ ಮೇಡಮ್ ಇಲ್ಲಿ ವಿಜಯನಗರ್ದಲ್ಲಿ

ಹಾಂ ಮೇಡಮ್ ಹಾಂ ಹಾಂ ಅವೆಲ್ಲ ಹಾಂ ಹಂಪಿ ನೋಡಕ್ಕೆ ನೋಡೋಕ್ಕೆ ಎಷ್ಟು ದಿನ ಆಗ್ಬೌದು ಮೇಡಮ್

ಹೌದಾ ಮೇಡಮ್ ಟೂ ತ್ರೀ ಡೇಸಲ್ಲಿ ಕಂಪ್ಲೀಟ್ ಮಾಡ್ಬೌದಾ ನಾವು ನೋಡಕ್ಕೆ ಹಂಪಿ ನೋಡಿ

ಹೌದಾ ಮೇಡಮ್ ಉಳ್ಕೊ ಇಲ್ಲಿ ಉಳ್ಕೊಳಕ್ಕೆ ನಮ್ಗೆ ಏನಾದರೂ ವ್ಯವಸ್ಥೆ ಇದೆಯಾ ರೆಸ್ಟೋರೆಂಟ್ಸ್ ಏನಾದರೂ ಇದೆಯಾ ನಮ್ಗೆ

ಕಲ್ಚರಲ್ ಫ್ ಕಲ್ಚರಲ್ ಫುಡ್ ಎಲ್ಲ ಸಿಗುತ್ತಾ ಮೇಡಮ್ ಲೋಕಲ್ ಫುಡ್ಸ್ ಹಾಂ ರೊಟ್ಟಿ ಚಪಾತಿ ಆ ಥರ ಎಲ್ಲ ಸಿಗುತ್ತಾ ಮೇಡಮ್ ಹೌದಾ ಮೇಡಮ್ ಹಾಂ ನಾನು ಬರ್ ಹಾಂ ನಾನು ನೆಕ್ಸ್ಟ್ ವೀಕ್ ನಮ್ಮ ಫ್ಯಾಮಿಲಿ ಜೊತೆ ಬರ್ತೀನಿ ಮೇಡಮ್ ಹಾಂ ಇಲ್ಲೇ ಬಂದು ಸ್ಟೇ ಮಾಡಿ ಹಾಂ ಇಲ್ಲೇ ಬಂದು ಸ್ಟೇ ಮಾಡಿ ಹೋಗ್ಬೇಕಂತ ಹಾಂ ಎಲ್ಲ ವಿಜಯ್ನಗರದ ಪ್ಲೇಸಸ್ ಎಲ್ಲ ನೋಡಿ ಹೋಗ್ಬೇಕನ್ಕಂಡಿದಿವ್ ಹಾಂ ನೀವು ನಮಗೆ ಹೆಲ್ಪ್ ಮಾಡ್ತೀರಲ್ಲ ಮೇಡಮ್ ಹಾಂ ಓಕೆ ಓಕೆ ತ್ಯಾಂಕ್ಸ್